ಬಂದೆ ಬಂದೆ ಅಲೋ ಹಲೋ ಮೇಡಮ್ ನಮಸ್ತೆ ಮೇಡಮ್ ಕಿರಣ್ ಅಂತ ಹೇಳಿಬಿಟ್ಟು ಇಲ್ಲಿ ರೋಡಲ್ಲಿ ಕಲಾ ನೃತ್ಯ ಸಂಘ ಗ್ರೂಪಂತ ಒಂದು ಡ್ಯಾನ್ಸ್ ಕ್ಲಾಸ್ ಇದೆ ಅಲ್ಲವಾ ನಂಬರ್ ಹಾಕಿದ್ರಿ ಹಾಂ ಮೇಡಮ್ ಅದೇ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಮೇಡಮ್ ವೀಕೆಂಡಲ್ಲಿ ಬರೋಥರ ನಾನು ಅಂದರೆ ಅದೇ ಸಂಡೇ ಸಾಟರ್ಡೆ ಆಫ್ ಡೇ ಇರೋದ್ರಿಂದ ನಾನು ಡ್ಯಾನ್ಸ್ ಕಲಿಯಲಿಕ್ಕೆ ಇಂಟ್ರೆಸ್ಟ್ ಇದೆ ಹಾಂ ಹಾಂ ಹಾಂ ಹಾಂ ಮೇಡಮ್ ಓಹ್ ಅವರ್ಸ ಪ ಅವರ್ಸ್ ಇದು ಇರುತ್ತಾ ಮೇಡಮ್ ನಿಮ್ಮದು ಡ್ಯಾನ್ಸಿಂದು ಡ್ಯಾನ್ಸ್ ಅವರ್ಸ್ ಲೆಕ್ಕದಲ್ಲಿ ಇರ್ತದ್ಯಾ ಅಂದರೆ ಅವರ್ಸಲ್ವಾ ಇಷ್ಟು ಅವರ್ಸ್ ಅಂತ ಇರುತ್ತಾ ಈವ್ನಿಂಗು ಇಲ್ಲ ಆರ್ ಮಾರ್ನಿಂಗು ಯಾವ್ಯಾವ ಡ್ಯಾನ್ಸ್ ಕಲ್ಸಿಕೊಡ್ತೀರ ಮೇಡಮ್ ನೀವು ಹಾಂ ಓಕೆ ಓಕೆ ಮೇಡಮ್ ನಾನು ಡ್ಯಾನ್ಸ್ ಏನಕ್ಕೆ ಕಲಿಯಬೇಕು ಅಂತ ಇದ್ದೀನಿ ಅಂತಂದರೆ ನಂಗೆ ಆಲ್ರೆಡಿ ಒಂದು ಟ್ವೆಂಟಿ ಫೈವ್ ಏಜ್ ಇರೋದರಿಂದ ಎಕ್ಸಸೈಜ್ ಆಗಲಿ ಅಂತ ಒಂದು ವೀಕೆಂಡಲ್ಲಿ ಹಾಂ ಮೇಡಮ್ ಹೌದು ಏರೋಬಿಕ್ ಏರೋಬಿಕ್ ಅಲ್ಲವಾ

ಏನು ಏನು ಫೀಸ್ ಮಾಡ್ತೀರ ಮೇಡಮ್ ನೀವು ಹಾಂ ಫಿಫ್ಟೀನ್ ಹಾಂ ಹಾಂ ಹಾಂ ಹಾಂ ಹಾಂ ಅಂದರೆ ವೀಕೆಂಡ್ ಟೂ ಡೇಸ್ ಅಷ್ಟೇ ಹೇಳ್ತಿದ್ದೀರಾ ನೀವು ಡ್ಯಾನ್ಸಿಂದು ಓಕೆ ಓಕೆ ಹಾಂ ಮೇಡಮ್ ಹೌದ್ ಹೌದು ನನಗೆ ಈ ಡ್ಯಾನ್ಸಲ್ಲಿ ಕೆಲವೊಂದು ಐಡ್ಯಾಗಳಿದ್ದಾವೆ ಭರತನಾಟ್ಯ ಕಥಕ್ಕಳಿ ಬಟ್ ಅದು ನಾನು ಹೇಳಿದ್ದು ನನಗೆ ಬೇಕಾಗಿರದು ಈ ಥರ ಡ್ಯಾನ್ಸ್ ಎಕ್ಸಸೈಜ್ ಆಗ್ಬೇಕು ಬಾಡಿಗೆ ಹಾಂ ಹಾಂ ಅದೇ ಕಲಾ ನೃತ್ಯ ಗ್ರೂಪ್ ಅಲ್ಲವಾ ನಿಮ್ಮದು ನಿಮ್ಮ ಹೆಸ್ರು ಸೌಮ್ಯ ಅಲ್ಲವಾ ಹಾಂ ಮೇಡಮ್ ಹೌದು ಹೌದು ಅದೇ ನಂಬರ್ ತಗೊಂಡು ಬಂದೆ ಮೇಡಮ್ ಎಷ್ಟೊತ್ತಿಗೆ ಸಿಗ್ತೀರ ಮೇಡಮ್ ನೀವು ಅಡ್ಮಿಶನ್ ಮಾಡಿಕೊಳ್ಲಿಕ್ಕೆ ಈವ್ನಿಂಗ್ ಟೈಮಲ್ಲಿ ಬಂದರೆ ನಡಿತದ್ಯಾ

ಓಕೆ ಓಕೆ ಮೇಡಮ್ ನಾನು ಕಾಲ್ ಬ್ಯಾಕ್ ಮಾಡಿ ಮಾಡ್ತೀನಿ ಅದಕ್ಕೆ ಇವತ್ತು ಸಾಟರ್ಡೆ ಇದೆ ಈವ್ನಿಂಗ್ ಬರ್ತೀನಿ ನಾನು ಈಗ ಅಡ್ಮಿಶನ್ ಮಾಡಲಿಕ್ಕೆ ಓಕೆ ಮೇಡಮ್ ತ್ಯಾಂಕ್ ಯು ಓಕೆ ಓಕೆ